ಈಗ ಮೀನುಗಾರಿಕೆ ಎಂಬುದು ತುಂಬ ಮುಖ್ಯ ಯಾಕಂದ್ರೆ ಮೀನುಗಾರಿಕೆಯಲ್ಲಿ ತುಂಬ ಜನ ಕೆಲಸ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವವರು ಇದ್ದಾರೆ ಹಾಗಾಗಿ ಮೀನು ತಿಂದು ಬದುಕುವವರು ಕೂಡ ತುಂಬ ಜನ ಇದ್ದಾರೆ ಹಾಗಾಗಿ ನಮಗೆ ಮೀನುಗಾರಿಕೆ ಎಂಬುದು ತುಂಬ ಮುಖ್ಯ ಆಗ್ತದೆ ಅಂದರೆ ಹೆಚ್ಚಿನವರಿಗೆ ಈಗ ಮೀನು ತಿನ್ನೋದಿದ್ರೆ ಯಾರಿಗೆ ಊಟ ಸಹ ಸೇರೋದಿಲ್ಲ ಹಾಗಾಗಿ ಆದರೆ ಮೀನುಗಾರಿಕೆ ಮಾಡುವುದೂ ತಪ್ಪಂತ ನಾವು ಹೇಳ್ತಾಯಿಲ್ಲ ಆದರೆ ಈಗ ಮಳೆಗಾಲದ ಹೊತ್ತಿಗೆ ಅಂದ್ರೆ ಅದೊಂದೂ ಒಂದು ಜೂನು ಜುಲೈ ಆಗಸ್ಟ್ ಆ ಹೊತ್ತಿಗೆ ಒಂದು ಮೀನುಗಳು ಮೊಟ್ಟೆ ಇಡುವಂಥ ಹೊತ್ತು ಆ ಹೊತ್ತಲ್ಲಿ ನಾವು ಮೀನು ಹಿಡಿಯೋದ್ರಿಂದ ತುಂಬ ಸಂಕಷ್ಟಕ್ಕೆ ಒಳಗಾಗ್ತೇವೆ ಅಂದ್ರೆ ಇದರಿಂದ ಮೀನಿನ ಸಂತತಿ ನಾಶ ಆಗುವ ಒಂದು ಪ್ರಮೇಯ ಕೂಡ ಇದೆ ಹಾಗಾಗಿ ಅದೂ ನಾವು ಆ ಹೊತ್ತಿನಲ್ಲಿ ಮೀನು ಹಿಡಿಯದೆ ಬೇರೆ ಸಮಯದಲ್ಲಿ ಮೀನು ಹಿಡಿಯೋದ್ರಿಂದ ಅದು ಪರವಾಗಿಲ್ಲ ಆದರೆ ಮೀನು ಮೊಟ್ಟೆ ಇಡುವ ಸಂದರ್ಭದಲ್ಲಿ ಮೀನು ಹಿಡಿದು ನಾವು ಮೀನಿನ ಸಂತತಿಯನ್ನು ನಾಶ ಮಾಡಿದಾಗೆ ಆಗ್ತದೆ ಆದರೆ ಕೆಲವರು ಹೊಟ್ಟೆಪಾಡಿಗಾಗಿ ದುಡಿಯೋದ್ರಿಂದ ನಾವು ಏನು ಮಾಡಲಿಕ್ಕೆ ಸಹ ಆಗೋದಿಲ್ಲ ಹಾಗಾಗೀ ಜಲಮಾಲಿನ್ಯ ಅಂತ ಹೇಳಿದ್ರೆ ಈಗ ಜನಸಂಖ್ಯೆ ಹೆಚ್ಚಿದಾಗೆ ಜಲಮಾಲಿನ್ಯ ಕೂಡ ಹೆಚ್ಚಾಗ್ತಾ ಉಂಟು ಅಂದರೆ ಜನರು ಹೆಚ್ಚೆಚ್ಚಾಗಿ ನೀರು ಉಪಯೋಗಿಸ್ತಾಯಿದ್ದಾರೆ ಆ ಕಸ ಕಡ್ಡಿ ಬರೆಗಳನ್ನು ಮೂತ್ರ ಸಹ ನೀರಿಗೆ ಮಾಡೋದು ಆ ಕೆರೆ ಕಸ ಎಲ್ಲಿ ಸಿಕ್ಕಿದರೆ ಸಹ ಅಲ್ಲೆಂದರಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡೋದು ಪ್ರಾಣಿಗಳನ್ನು ಅಲ್ಲಿ ಸ್ನಾನ ಮಾಡಿಸೋದು ಕಸ ಮುಸುರೆ ಎಲ್ಲ ಅಲ್ಲೆ ಬಿಸಾಕೋದು ಇದೆಲ್ಲ ತುಂಬ ತುಂಬ ನಡಿತಾಯಿದೆ ಅಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಇಂತಹದ್ದು ಬೇಡದ ಘಟನೆಗಳು ಸಹ ಹೆಚ್ಚಾಗಿ ನಡಿತಾ ಉಂಟು ನಾವು ಧ್ವನಿ ಎತ್ತುವ ಹಾಗಿಲ್ಲ ಯಾಕಂದರೆ ಜನಸಂಖ್ಯೆ ಅಷ್ಟು ಹೆಚ್ಚಾಗುತ್ತ ಇರೋದ್ರಿಂದ ನಾವು ಒಂದು ಕಡೆ ಧ್ವನಿ ಎತ್ತಿದರೆ ಇನ್ನೊಂದು ಕಡೆ ಆಗೋದು ಆಗ್ತನೆ ಇರ್ತದೆ ಅನ್ನೋದಕ್ಕೆ ಇದಕ್ಕೋಸ್ಕರ ಪ್ರತಿ ದೇಶದ ಜನಗಳು ನಿಂತರೆ ಮಾತ್ರ ಇಂಥದೊಂದು ಕೃತ್ಯ ಅಲ್ಲಿಗೆ ನಿಲ್ಲಲು ಸಾಧ್ಯ